ನಮ್ಮ ಕಡೆ ಜಾಸ್ತಿ ಅಂದರೆ ಕಬಡ್ಡಿ ಕ್ರಿಕೆಟ್ ಆಮೇಲೆ ಖೋಖೋ ಈ ಥರ ಆಟಗಳನ್ನೆಲ್ಲ ಆಡ್ತೀವಿ ನಾವು ಕಾಲೇಜಿನಲ್ಲಿರುವಾಗ ಜಾಸ್ತಿ ಖೋಖೋ ಎಲ್ಲ ಆಡ್ತಿದ್ವಿ ಒಂದು ಏಳೆಂಟು ಜನ ಖೋಖೋ ಆಡ್ತಿದ್ವಿ ನನಗೆ ಅದು ಇಷ್ಟದ ಆಟ ಖೋಖೋ ನಾನು ತುಂಬ ಇಷ್ಟಪಟ್ಟು ಆಡ್ತಿದ್ವಿ ಆಮೇಲೆ ಮತ್ತು ಖೋಖೋ ನಮಗೆ ತಿಂಗಳಿಗೊಮ್ಮೆ ಬೇರೆ ಕಡೆ ಎಲ್ಲ ಹೋಗಲಿಕ್ಕಿತ್ತು ಖೋಖೋ ಆಡಲಿಕ್ಕೆ ಕಾಲೇಜ್ ಸೈಡಿಂದ ನಾವು ಹೋಗ್ತಾಯಿದ್ವಿ ನಾನು ಖೋಖೋದಲ್ಲಿ ಸ್ವಲ್ಪ ಟಾಪರ್ ಆಗಿದ್ದೆ ಅಂದರೆ ನನ್ಗೆ ನಮಗೆ ನಮ್ಮ ಶಾಲೆಗೆ ಖೋಖೋ ಟೀಮಿಗೆ ಪ್ರೈಸ್ ಎಲ್ಲ ಬರ್ತಾಯಿತ್ತು ನಾವು ಖೋಖೋದಲ್ಲಿ ನಾವು ಸ್ಟೇಟ್ ಲೆವೆಲ್ ತನಕ ಸಹ ಹೋಗಿದ್ವಿ ಸೊ ಹಾಗಾಗಿ ನನಗೆ ಖೋಖೋ ತುಂಬ ಇಂಟ್ರೆಸ್ಟ್ ಇತ್ತು ಅದರಲ್ಲೇ ನಾನು ಹೈಸ್ಕೂಲಲ್ಲಿ ಸಹ ಎಂಟನೆಯಲ್ಲಿರುವಾಗ ಒಂಬತ್ತನೇ ಹತ್ತನೆಯ ದಿವ್ಸ ಇರುವಾಗ ಖೋಖೋನೆ ಆಡ್ತಿದ್ವಿ ನಮ್ಮದೊಂದು ಪಿ ಟಿ ಟೀಚರ್ ಇದ್ದರೂ ಅವರು ಸಹ ನಮಗೆಲ್ಲ ಒಳ್ಳೆಯ ಟ್ರೈನಿಂಗ್ ಕೊಡ್ತಿದ್ದರು ಹೇಗೆ ಖೋಖೋ ಆಡುವುದು ಸೊ ಹಾಗಾಗಿ ನಾವದನ್ನು ಕಲಿತು ಕಲಿತು ನಮಗೆ ಖೋಖೋ ಸ್ವಲ್ಪ ಈಸಿ ಆಯಿತು ನಾನು ಪ್ರತಿ ದಿವಸ ಏಳು ನಾಲ್ಕು ಗಂಟೆಯಿಂದ ಏಳು ದ ಏಳು ಗಂಟೆ ತನಕ ಖೋಖೋ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ವಿ ಒಂದು ಏಳೆಂಟು ಜನ ಇದ್ವಿ ನಾವು ಡೈಲಿ ಆಡ್ತಾಯಿದ್ವಿ ಸೊ ಡೈಲಿ ಆಡುವುದ್ರಿಂದ ನಮಗೆ ಹೆಲ್ತಿಗೆ ಸಹ ಒಳ್ಳೆಯದು ಮತ್ತೆ ಕಾಲೇಜಲ್ಲಾದ್ಮೇಲೆ ಮದುವೆ ಆದ್ಮೇಲೆ ಸಹ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಆದರೆ ನನ್ನ ಗಂಡನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅವರು ಪ್ರತಿ ದಿವಸ ಕ್ರಿಕೆಟ್ ಆಡ್ತಾರೆ ಬೆಳಗ್ಗೆ ಎದ್ದು ಎದ್ದು

ನೆಕ್ಸ್ಟ ಪುನಃ ಕ್ರಿಕೆಟ್ ಆಡಲಿಕ್ಕೆ ಹೋಗ್ತಾರೆ ಗ್ರೌಂಡಿಗೆ ಅಲ್ಲಿ ಒಂದು ಮುಕ್ಕಾಲು ಗಂಟೆ ಆಡಿ ಆಮೇಲೆ ಬರ್ತಾರೆ ಈಗ ನನ್ನ ಮಗಳಿಗೆ ಸಹ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅವಳು ಸಹ ಶಾಲೆಯಲ್ಲಿ ಆಡ್ತಾಳೆ ಅವಳಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟಪಟ್ಟು ಆಡ್ತಾಳೆ ಮನೆ ಹತ್ತಿರ ಸಹ ಮಕ್ಕಳ ಜೊತೆ ಒಟ್ಟುಗೂಡಿ ಅವರೆಲ್ಲ ಆಡ್ತಾರೆ ನಾವು ಮುಂಚೆ ಸಹ ಹಾಗೆ ಮದುವೆ ಹೋಗುವುದಕ್ಕಿಂತ ಮುಂಚೆ ನಮ್ಮದೊಂದು ಟೀಮ್ ಇತ್ತು ಇಲ್ಲೇ ಮನೆ ಹತ್ತಿರದಲ್ಲಿ ಒಂದು ಹನ್ನೆರ್ಡು ಜನ ಹುಡಿಗೀರಿದ್ವಿ ನಾವು ಹುಡುಗಿಯರೆಲ್ಲ ಒಟ್ಟುಗೂಡಿ ರಜೆ ಇರುವಾಗ ಅಂದರೆ ನಮಗೆ ನವರಾಜಗೆ ರಜೆ ಸಿಗ್ತಾಯಿತ್ತು ಮಧ್ಯೆ ವರ್ಷದ ರಜೆ ಎಲ್ಲ ಸಿಗ್ತಾಯಿತ್ತಲ್ಲ ಆವಾಗ ನಾವು ಇವ್ರೊಂದು ಹನ್ನೆರ್ಡು ಜನ ಒಟ್ಟಾಗಿ ಕ್ರಿಕೆಟ್ ಆಡೋದು ಆಮೇಲೆ ಕಬಡ್ಡಿ ಆಡೋದು ಆ ಥರ ಎಲ್ಲ ಆಡ್ತಿದ್ವಿ ಒಂದು ವರ್ಷ ನಾವು ಹೀಗೆ ಯಾವಾಗಲೂ ಆಡ್ತಿದ್ವಿ ಅಲ್ಲ ನಮಗೆ ತುಂಬ ಪ್ರ್ಯಾಕ್ಟೀಸ್ ಇತ್ತು ಅದನ್ನು ನೋಡಿ ನಮ್ಮ ಹತ್ತಿರದವರೊಬ್ರು ಹೇಳಿದರು ನೀವ್ಯಾಕೆ ಒಂದು ಗುಂಪು ಕಟ್ಟಿಕೊಂಡು ಮೈಸೂರಿಗೆ ಹೋಗಬಾರ್ದು ಒಂದು ಕಾಂಪಿಟಿಷನ್ ಕೊಡಬಾರ್ದು ಅಂತ ಹೇಳಿದರು ಅವರೇ ಒಬ್ಬರು ಟ್ರೈನರನ್ನೆಲ್ಲ ಕರ್ಕೊಂಡು ಬಂದರು ನಮಗೆ ಕಬಡ್ಡಿಯದೆಲ್ಲ ಟ್ರೈನಿಂಗ್ ಕೊಟ್ಟರು ಹಾಂ ನಾವು ಸಹ ಒಂದು ಒಂದೆರಡು ತಿಂಗಳು ನಾವು ಕಲ್ಪ ಟ್ರೈನಿಂಗ್ ಎಲ್ಲ ತಗೊಂಡ್ವಿ ಒಳ್ಳೆ ಸ್ಟಡಿ ಆದ್ವಿ ಒಂದು ನನ್ನೇ ಕ್ಯಾಪ್ಟನ್ ಮಾಡಿದರು ಕಬಡ್ಡಿ ಟೀಮದ್ದು ನಾವು ಸಹ ಒಳ್ಳೆಯ ಕಲ್ತು ಆದ್ಮೇಲೆ ನಮಗೆ ಉಡುಪಿಯಲ್ಲಿತ್ತು ಒಂದು ದಿವಸ ಕಾಂಪಿಟೀಷನ್ ಕಬಡ್ಡಿಯದ್ದು ನಾವು ಹೋದ್ವಿ ಹನ್ನೆರ್ಡು ಜನ ಫಸ್ಟ್ ರೌಂಡಲ್ಲಿ ಸ್ವಲ್ಪ ನಮಗೆ ಹೆದರಿಕೆ ಆಯಿತು ಎಂತಾಗ್ತದೇನೋ ನಾವು ಫಸ್ಟು ಬಂದದ್ದಲ್ಲ ಕಾಂಪಿಟೇಷನ್ಗೆ ಎಂತಾಗ್ತದೇನೋ ಅಂತ ಆದರೂ ಸಹ ನಾವು ಹೋದ್ವಿ ಆಡಿದ್ವಿ ಫಸ್ಟ್ ರೌಂಡಲ್ಲಿ ವಿನ್ ಆದ್ವಿ ಆಮೇಲೆ ಸೆಕೆಂಡ್ ರೌಂಡು ಆ ಸೆಕೆಂಡ್ ರೌಂಡಿಗೆ ನಮಗೆ ಬೇರೆ ಕಡೆಯವ್ರು ಬೆಂಗ್ಳೂರವ್ರು ಸಿಕ್ಕಿದ್ದರು ಅವರ ಎದುರಿಗೆ ಸಹ ನಾವು ವಿನ್ ಆದ್ವಿ ಆಮೇಲೆ ನೆಕ್ಸ್ಟ್ ಇದು ನೆಕ್ಸ್ಟ್ ಕ್ವಾಟರ್ ಫೈನಲಲ್ಲಿ ಕ್ವಾಟರ್ ಫೈನಲಲ್ಲಿ ಸಹ ಬೇರೆ ಆಚೆ ಕುಂದಾಪುರದವರ ಟೀಮ್ ಸಿಕ್ಕಿದ್ದರು ಅದರಲ್ಲಿ ಸಹ ವಿನ್ ಆದ್ವಿ ಆಮೇಲೆ ಸೆಮಿ ಫೈನಲ್ ಲಾಸ್ಟ್ ಫೈನಲಲ್ಲಿ ಸೆಕೆಂಡ್ ಬಂದಿದ್ವಿ ಸೊ ಫಸ್ಟ್ ಸೆಕೆಂಡ್ ಬಂದವರಿಗೆ ಮಾತ್ರ ಅದು ಮೈಸೂರಿನಲ್ಲಿ ನವರಾತ್ರಿ ದಸರಾ ಟೈಮಲ್ಲಿ ಅಲ್ಲಿ ಹೋಗಿ ಕಾಂಪಿಟಿಷನ್ ಕೊಡಲಿಕ್ಕಿತ್ತು ಸೊ ನಾವು ಸೆಕೆಂಡ್ ಬಂದಿದ್ವಲ್ಲ ನಮಗೆ ಸಹ ಹೋಗಲಿಕ್ಕಿತ್ತು ನಮ್ಮನ್ನ ಕರ್ಕೊಂಡು ನಮ್ಮನ್ಯಾರು ಟ್ರೈನಿಂಗ್ ಕೊಟ್ಟಿದ್ದರು ನೋಡಿ ಅವರೇ ಕರ್ಕೊಂಡು ಹೋದರು ಹಾಂ ನಾವು ಕಬಡ್ಡಿ ಹನ್ನೆರ್ಡು ಜನ ಇದ್ದೆವಲ್ಲ ನಾವು ಒಟ್ಟಾಗಿ ಮೈಸೂರಿಗೆ ಹೋದ್ವಿ ಅಲ್ಲಿ ಸಹ ಆಡ್ತೀವಿ ಆದರೆ ನಾವಲ್ಲಿ ವಿನ್ ಆಗಲಿಲ್ಲ ಆದರೂ ಸಹ ನಮ್ಗೊಂದು ಖುಷಿ ಇತ್ತು ನಮ್ದು ಇಲ್ಲೇ ಆಡುವ ಗೇಮ್ ಉಂಟಲ್ಲ ಕಬಡ್ಡಿ ಅಂದರೆ ಅಲ್ಲೇ ತನಕ ಹೋಗಿ ಆಡಿದ್ವಿ ಅಲ್ಲ ಹಾಗಾಗಿ ನಮಗೊಂದು ಪ್ರೌಡ್ ಫೀಲ್ ಬಂತು ನಾವು ಈಗ ಸಹ ಫ್ರೀಯಿಂದ ಫ್ರೀ ಇದ್ದಾಗ ಕೆಲವೊಮ್ಮೆ ನಾವೀಗ ಹೋಗಲ್ಲ ನಮ್ಮ ಮಕ್ಕಳನ್ನು ಕಳಿಸ್ತೇವೆ ಆಡಿಸ್ತೇವೆ ಕ್ರಿಕೆಟ್ ಕಬಡ್ಡಿ ಆ ಥರ ಎಲ್ಲ ಆಗಿ ಗೇಮ್ಸನ್ನೆಲ್ಲ ಆಡಿಸ್ತೇವೆ ಸೊ ಅದನ್ನೆಲ್ಲ ಮರೀಲಿಕ್ಕೆ ಆಗೋದಿಲ್ಲ ಅದೆಲ್ಲ ಸ್ವಲ್ಪ ಮೆಮೊರಿಯಲ್ಲಿ ಇರ್ತದಲ್ಲ ನಾವು ಆಡಿದ್ದು ಅದು ತುಂಬ ಒಳ್ಳೆ ಮೆಮೊರಿ